ಇವಾಗ ನಮ್ಮ ಜೀವನದಲ್ಲಿ ನಾವು ಪ್ರತಿ ಒಬ್ರೂ ಕೂಡ ಒಂದಲ್ಲ ಒಂದು ಕಲೆಯನ್ನು ನಾವು ಅಳ್ವಡಿಸ್ಕೊಂಡೆ ಇರ್ತೀವಿ ನೃತ್ಯ ಸಂಗೀತ ನಾಟಕ ಮುಂತಾದ ಕ್ಷೇತ್ರಗಳಲ್ಲಿ ನಾವು ಕೈಯಾಡಿಸ್ಕೊ ಒಬ್ಬೊಬ್ರು ಓದೋದು ಆಗಿರಬೋದು ಬರೆಯೋದು ಆಗಿರಬಹುದು ಮನೆಯಲ್ಲಿ ಕ್ರಾಫ್ಟ್ ಮಾಡುವಂಥದ್ದು ಆಗಿರಬೋದು ಇಂತಹ ಕಲೆಗಳನ್ನ ಕೂಡ ನಾವು ಒಳಗೊಂಡು ಅಳ್ವಡಿಸ್ಕೊಂಡಿರ್ತೀವಿ ಇಂಥದ್ರಲ್ಲಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಕೂಡ ನಾವು ನೃತ್ಯಗಳನ್ನ ಅವರು ಏನು ಸಾಂಪ್ರದಿಕ ಸಾಂಪ್ರದಾಯಿಕವಾಗಿ ನೃತ್ಯಗಳನ್ನ ಮಾಡ್ಕೋಳ್ತ ಹಾಡುಗಳನ್ನ ಹಾಡ್ಕೋಳ್ತ ರಾಷ್ಟ್ರ ಮಟ್ಟದಲ್ಲಿ ಹೋಗಿ ನಾವು ಬಹುಮಾನಗಳನ್ನ ನಾವು ಪಡೆಯುವಂಥದ್ದು ಆಗಿರಬಹುದು ಇದನ್ನು ನಾವು ನೋಡಿದ್ದೀವಿ ಇದರಿಂದ ನಮ್ಮ ಸಮಾಜಕ್ಕೆ ಎಷ್ಟೋ ನಾವು ದಾರಿ ದೀಪಗಳನ್ನ ಕೊಟ್ಟಿದ್ದೀವಿ ಹಾಡುಗಳ ಮೂಲಕ ನೃತ್ಯಗಳ ಮೂಲಕ ಮೂಲಕ ಇದು ಜೀವನದಲ್ಲಿ ಒಬ್ಬೊಬ್ರು ಕೂಡ ಅಳವಡಿಸ್ಕೊಬೇಕು ಕಲೆ ಇಲ್ದೆಯೇ ಯಾವುದೇ ಮನುಷ್ಯ ಬದುಕಲು ಸಾಧ್ಯವಿಲ್ಲ ಈ ಕಲೆ ಇತ್ತು ಅಂತಂದ್ರೆ ನಾವು ಒಂದಲ್ಲ ಒಂದು ಕಡೆ ಹೋಗಿ ನಾವು ಜೀವನವನ್ನು ನಾವು ಸಾಧಿಸೋದಕ್ಕೆ ನಮಗೆ ಇದು ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತದೆ ಅಂತ ನಾನು ಹೇಳ್ಬೊ ನಾನು ಹೇಳ್ಬೋದು